ನಾವು ಸಾಮಾನ್ಯವಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕಾಗಿ ನಾವು ಏನು ಮಾಡುತ್ತೇವೆ ಅಂದರೆ ಮಧ್ಯಾಹ್ನ ಅನ್ನ ಸಾಂಬಾರ್ ಮಾಡ್ತೇವೆ ಸಾಮಾನ್ಯವಾಗಿ ನಾವು ಯಾವಾಗಲೂ ಕೂಡ ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರೆ ಮಾಡ್ತೀವಿ ಹಾಗು ರಾತ್ರಿಯ ಅಡುಗೆ ಏನು ಮಾಡ್ತೇವೆ ಅಂದರೆ ಅನ್ನ ಮುದ್ದೆ ಸಾಂಬಾರ್ ನಾವು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಈ ಈ ಊಟಗಳೇ ಈ ಅಡುಗೆನೆ ಮಾಡೋದು ಯಾವಾಗ್ಲೂ ಕೂಡ ಮಧ್ಯಾಹ್ನ ಅನ್ನ ಸಾಂಬಾರ್ ಹಾಗು ಮಧ್ಯ ಇದು ರಾತ್ರಿ ಊಟಕ್ಕಾಗಿ ಅನ್ನ ಮುದ್ದೆ ಸಾಂಬಾರ್ ಮಾಡ್ತೇವೆ